ಹಲೋ ಉಪಾಧ್ಯಾಯ ಹೋಟ್ಲಾ ಸರ್ ನಾವೀಗ ಟೀಚರ್ಸ್ ಕಲೋನಿಯಲ್ಲಿದ್ದೇವೆ ನಮಗೆ ಒಂದಷ್ಟು ತಿಂಡಿ ಪಾರ್ಸಲ್ ಕಳಿಸ್ಬೇಕಾಗಿತ್ತು ಒಂದಷ್ಟು ದೋಸೆ ಮೂರು ಪ್ಲೇಟು ಇಡ್ಲಿ ಎರಡು ಪ್ಲೇಟು ಐದು ಪ್ಲೇಟ್ ಕೇಸರಿ ಭಾತ್ ಈ ಇವೆಲ್ಲವುಗಳನ್ನು ಕಳಿಸ್ಕೊಡಿ ಕ್ಯಾಶ್ ಆನ್ ಡೆಲವರಿ ಮಾಡಿಕೊಡ್ತೇವೆ ಆಗ್ಬೋದಾ ಓಕೆ ಓಕೆ ಎಷ್ಟು ಹೊತ್ತಿಗೆ ಕಳಿಸ್ತೀರಾ ಹೌದಾ ಹಾಂ ಆದಷ್ಟು ಬೇಗ ಕಳಿಸ್ಕೊಡಿ ಎಲ್ಲಿಗೋ ಹೊರ್ಟಿದ್ದಾರೆ ಮರೀಬೇಡಿ ಮತ್ತೆ ಕಾಲ್ ಮಾಡಂಗೆ ಮಾಡಬೇಡಿ ಆಂ ಕ್ಯಾಶ್ ಆನ್ ಡೆಲವರಿ ಕೊಟ್ರೆ ನಡಿಯುತ್ತಲ್ಲವಾ ಓಕೆ ತ್ಯಾಂಕ್ ಯೂ